ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವ ಆಸ್ಪತ್ರೆಗಳು ಕಂಡು ಬಂದಿದ್ದು ಅಂದರೆ ವೈದ್ಯಕೀಯ ಆಸ್ಪತ್ರೆಗಳು ಕಂಡು ಬಂದಿದ್ದು ಅದರಲ್ಲಿ ಹೆಚ್ಚಿನದ್ದಾಗಿ ಜನಜಂಗುಳಿ ಇರುವಂತಹ ಸಂದರ್ಭವು ಹೆಚ್ಚು ಕಂಡು ಬಂದಿದ್ದು ಕಂಡು ಬರು ಬಂದಿರುವುದನ್ನು ಕಂಡಿದ್ದೇನೆ ಏಕೆಂದರೆ ವಾತಾವರಣ ಬದಲಾಗುವಂತಹ ಸಂದರ್ಭದಲ್ಲಿ ಅನಾರೋಗ್ಯ ಕೆಡುವಂತಹ ದುಃಸ್ಥಿತಿ ಇರುತ್ತದೆ ಅದರಿಂದಾಗಿ ಜನಜಂಗುಳಿ ಹೆಚ್ಚಿರುವಂತಹ ಸಂದರ್ಭವು ನಾವು ಕಾಣಬಹುದು ಹೇಗೆಂದರೆ ಏ ಏಕೆಂದರೆ ಜನರಿಗೆ ಅನಾರೋಗ್ಯದಿಂದ ಜ್ವರ ನೆಗಡಿ ಕೆಮ್ಮು ಮತ್ತೆ ಹೀಗೆ ಹಲವಾರು ರೀತಿಯ ಕಾಯಿಲೆಗಳು ಮತ್ತೆ ಟಿಂಚರ್ ಬ್ಯಾಂಡೇಜಸ್ ಎಲ್ಲ ಅನ ಅಪಘಾತಗಳು ಸಂಭವ ಆ ಆ ಆಕಸ್ಮಿಕ ಅಪಘಾತಗಳಾಗಿದ್ದು ಅದರಿಂದ ನರಳುತ್ತಿರುವ ಜನಗಳನ್ನು ಮತ್ತೆ ಈ ಬಾಣಂತಿಯರನ್ನು ಮತ್ತೆ ಹೀ ಹೀಗೆ ಹಲವಾರು ಆಸ್ಪತ್ರೆ ಅಂತ ಬಂದರೆ ಹಲವಾರು ರೀತಿಯ ಜನಗಳನ್ನು ನೋಡಬಹುದು ಆದರೆ ನಾವು ನಾವು ಅದರಲ್ಲಿ ಆ ಜನಗಳಿಂದ ಜನರ ಹಿಂದೆ ಹೋಗಿ ನಾವು ಎಷ್ಟೋ ಬಾರಿ ಆ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದಿರುವಂತಹ ಸಂದರ್ಭಗಳು ಉಂಟು ಇದರಿಂದ ಜನಜಂಗುಳಿ ಜನಜಂಗುಳಿ ಆ ಆಗುವಂತಹ ಸಾಧ್ಯತೆ ಇವೆ ಇದರ ಪರಿಣಾಮ ಪರಿಣಾಮ ವಾತಾವರಣ ಬದಲಾಗ ಬದಲಾಗಿರಬಹುದು ಅಥವಾ ಯಾವುದೇ ಒಂದು ಒಂದು ಯಾ ವೈರಸ್ ವೈರಸ್ಸು ಯಾವುದೇ ಒಂದು ಯಾವುದೇ ರೀತಿಯ ವೈರಸ್ಗಳು ಯಾವ ವ ವೈರಸ್ಸಿಂದಾಗಿ ಯಾ ಜನರಿಂದ ಜನರಿಗೆ ಹರಡುವಂತಹ ಸಂದರ್ಭಗಳು ಬಂದಿರ್ಬೋದು ಮೊದಲು ಇತ್ತೀಚಿಗೆ ಹಿ ಈ ಹಿಂದೆ ಎರಡು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಒಂದೇ ಇದಕ್ಕೆ ಉದಾಹರಣೆ ಕೊರೋನ ಎಂಬ ಮಹಾಮಾರಿಯಿಂದಾಗಿ ಹಲವಾರು ಏನು ಲಕ್ಷಾಂತರ ಜನರು ಕೋಟ್ಯಂತರ ಜನರು ಅದರಿಂದ ನರಳಿ ಇಡೀ ವಿಶ್ವದಾದ್ಯಂತ್ಯ ಕೊರೋನ ಹಾವಳಿ ಹೆಚ್ಚಾಗಿದ್ದು ಜನರಿಂದ ಆಗುವಂತಹ ಪರಿಣಾಮಗಳು ದುಃಖಕರ ಆದಂತಹ ಸಾವುಗಳು ಹೀಗೆ ಹಲವಾರು ರೀತಿಯಲ್ಲಿ ಸಂಭವಿಸಿದ್ದನ್ನು ನೋಡಬಹುದು ಆ ಆ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಹೋಗಲಿಕ್ಕೂ ಸಹ ನಮಗೆ ಭಯ ಆ ಆಗುವಂತಹ ಸಂದರ್ಭ ಉಂಟು ಉಂಟಾಗಿತ್ತು ಮತ್ತೆ ಆಸ್ಪತ್ರೆ ಮತ್ತೆ ಆಸ್ಪತ್ರೆಗಳಲ್ಲಿ ಜಾಗಗಳಿಲ್ಲದೇ ಎಷ್ಟೋ ಜನರು ಸಂಗತಿಗಳು ನಾವು ಕಾಣ್ತಾ ಹೋಗಬಹುದು ಹೀಗೆ ಹಲವಾರು ರೀತಿಯಲ್ಲಿ ಜನರು ತಮ್ಮ ಜನರು ಆಸ್ಪತ್ರೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಇದರ ಪರಿಣಾಮ ಆ ವೈರಸ್ ಅಂತಲೇ ಹೇಳಬಹುದು ಕೊರೋನ ಎಂಬ ಮಹಾಮಾರಿಯಿಂದಾಗಿ ಆ ಆ ದಿನಗಳಲ್ಲಿ ಹೆಚ್ಚಿನದ್ದಾಗಿ ನಾವು ಕಾಣ್ತಾ ಹೋಗ್ಬೋದು ಹೀಗೆ ಈ ಥರ ಇಲ್ಲಿ ಹೆಚ್ಚಿನದಾಗಿ ನೋಡ್ತಾ ಹೋಗ್ಬೋದು ಹಲವಾರು ರೀತಿಯಾದಂತಹ ತೊಂದರೆಗಳನ್ನು ಜನರು ಅನುಭವಿಸ್ತಾ ಹೋಗಿರೋದನ್ನು ನಾವು ಕಾಣ್ತಲೇ ಹೋಗ್ಬೋದು ಆ ದಿನಗಳಲ್ಲಿ ಒಬ್ಬರಿಗೆ ವೈ ವೈ ವೈರಸ್ ಏನಾದರೂ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನೇ ಅವರು ಲಾಕ್ ಮಾಡಿ ಜನರನ್ನು ಅಪಾಯದಿಂದ ಪಾರುಮಾಡುವಂತಹ ಸಂಗತಿಗಳನ್ನು ಮಾಡಿದ್ದರು ವೈರಸ್ಸಿನ ಪರಿಣಾಮ ಎಷ್ಟೋ ಜನರ ಸಾವುಗಳಾಗಿ ಸಾವು ನೋವುಗಳು ಮತ್ತೆ ಬಡವರಿಗಾದಂತಹ ಅನ್ಯಾಯಗಳು ಎಲ್ಲವನ್ನು ಖಂಡಿಸುತ್ತಾ ಬರಬಹುದು ಹೀಗೆ ಹಲವಾರು ರೀತಿಯಲ್ಲಿ ಜನ ನಮ್ಮನ್ನು ಗುರುತಿಸಬಹುದು